ಭಾರತದಲ್ಲಿ ಅತಿ ಮುಖ್ಯವಾದ ಸ್ಥಳಗಳನ್ನು ನಾವು ನೋಡಬೇಕಾಗಬಹುದು ಆದರೆ ನಮಗೆ ನೋಡಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಕರ್ನಾಟಕದಲ್ಲಿ ಒಂದಿಷ್ಟು ಸ್ಥಳಗಳನ್ನು ನೋಡಿದ್ದೇನೆ ಅವುಗಳಲ್ಲಿ ಒಂದಿಷ್ಟು ಸ್ಥಳಗಳನ್ನು ನಾನು ಹೇಳುತ್ತಿದ್ದೇನೆ ನಾನು ನೋಡಿದ ಮೊದಲನೇ ಸ್ಥಳವೆಂದರೆ ಅದು ಬಿಜಾಪುರದಲ್ಲಿರುವ ಗೋಲ್ಗುಂಬಜ್ ನಾನು ಐದನೇ ತರಗತಿ ಓದುವಾಗ ನಮ್ಮ ಶಿಕ್ಷಕರು ಪ್ರವಾಸಕ್ಕೆಂದು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಅಲ್ಲಿ ನಾವು ಎರಡು ದಿನ ಇದ್ದೆವು ಅಲ್ಲಿ ಈ ಇಬ್ರಾಹಿಮ್ ರೋಜಾ

ಅಲ್ಲಿ ನಾವು ಬಹಳ ಸುಂದರವಾಗಿ ಮತ್ತು ಬಹಳ ಹೊತ್ತು ಅಲ್ಲಿ ಸಮಯವನ್ನು ಕಳೆದೆವು ಅದರಲ್ಲಿ ಮುಖ್ಯವಾಗಿ ನಮ್ಮ ಶಿಕ್ಷಕರೊಡನೆ ಅಲ್ಲಿ ಹೋಗಿದ್ದು ನಮಗೆ ಸು ಬಹು ಸಂತೋಷವಾಗಿತ್ತು ಮತ್ತು ನಮ್ಮ ಸ್ನೇಹಿತರೊಡನೆ ಅಲ್ಲಿ ಇದ್ದು ನಾವು ಸಮಯವನ್ನು ಕಳೆದಿದ್ದು ನನಗೆ ಬಹು ಸು ವಿಶೇಷವಾದ ಸಂಗತಿಯಾಗಿದೆ ಮತ್ತು ಎರಡನೇ ಸಲ ನಾನು ಹೋಗಿದ್ದು ಗದಗಿನಲ್ಲಿ ನೋಡಲು ಗದಗಿನಲ್ಲಿರುವ ಪ್ರಸಿದ್ಧ ಸ್ಥಳಗಳನ್ನು ನೋಡಲು ಹೋಗಿದ್ದೇನೆ ಅಲ್ಲಿ ಮೊದಲನೇ ಬಾರಿ ನಾವು ವೀಕ್ಷಿಸಿದ ದೇವಾಲಯವೆಂದರೆ ವೀರನಾರಾಯಣ ದೇವಸ್ಥಾನ ಅದು ಬಹಳ ಸುಂದರವಾದ ಮತ್ತು ಬಹಳ ವೈಶಿಷ್ಟ್ಯವಾದ ದೇವಾಲಯವಾಗಿದೆ ಮತ್ತು ಎರಡನೇಯದಾಗಿ ಅಲ್ಲಿರುವ ಸ ಪ್ರಾಣಿಸಂಗ್ರಹಾಲವನ್ನು ವೀಕ್ಷಿಸಿದೆವು ಅದು ಪ್ರ್ ಅಲ್ಲಿ ಪ್ರಾಣಿಗಳು ಬಹು ಸುಂದರವಾದ ಬೇರೆ ದೇಶದಲ್ಲಿರುವ ಪ್ರಾಣಿ ಪ್ರಾಣಿಗಳನ್ನು ಅಲ್ಲಿ ನಮ್ಮ ಗದಗಿನಲ್ಲಿರುವ ಝೂನಲ್ಲಿ ತಂದು ಹಾಕಿದ್ದರು ಅಲ್ಲಿಯ ಪ್ರಾಣಿಗಳು ಬಹು ವಿಶೇಷವಾಗಿದ್ದವು ಮತ್ತು ಬಹಳ ಸುಂದರವಾಗಿದ್ದವು ಅಲ್ಲಿ ವೀಕ್ಷಿಸಲು ನಮಗೆ ಬಹಳ ಸಂತೋಷವಾಯಿತು ಆದ್ದರಿಂದ ನಾವು ಒಂದು ದಿನ ಅಲ್ಲೇ ಕಳೆದೆವು ಮತ್ತು ಎರಡು ಮತ್ತು ಅಲ್ಲೇ ಎರಡನೇಯದಾದ ತಿಮ್ಮಕ್ಕ ಎಂಬ ಪಾರ್ಕನ್ನು ಕೂಡ ನಾವು ವೀಕ್ಷಿಸಿದೆವು ಅಲ್ಲಿ ತುಂಬ ವ್ ಥರವಾದ ಗಿಡಮರಗಳು ಮತ್ತು ಪ್ರಾಣಿಗಳು ಮತ್ತು ಆಟವಾಡಲು ಬಹಳ ಆಟ ಆಟದ ಸಾಮಗ್ರಿಗಳು ಇದ್ದವು ಅದರಲ್ಲಿ ವಿಶೇಷವಾಗಿ ಹಗ್ಗದ ಹಗ್ಗದಾಟ ಜೋಕಾಲಿ ಇನ್ನು ಮುಂತಾದ ಆಟ ಆಟದ ಸೌಕರ್ಯವಿತ್ತು ಮತ್ತು ನಾವು ಗದಗಿನಲ್ಲೀ ಗದಗಿನಲ್ಲಿ ಬಹು ವಿಶೇಷವಾದ ಸ್ಥಳಗಳನ್ನು ನೋಡಬಹುದಾಗಿತ್ತು ಆದರೆ ನಮಗೆ ಸಮಯದ ಅಭಾವದಿಂದಾಗಿ ನಾವು ಆವತ್ತು ನೋಡಲು ಸಾಧ್ಯವಾಗಲಿಲ್ಲ ಇನ್ನು ಕರ್ನಾಟಕದಲ್ಲಿ ಹಲವಾರು ಸ್ಥಳಗಳನ್ನು ವೀಕ್ಷಿಸಲು ನಮಗೆ ಸಾಧ್ಯವಿದೆ ಆದರೆ ನಮಗೆ ಹೋಗಲು ಸಮಯವಿಲ್ಲ ಆದ್ದರಿಂದ ನಾನು ಒಂದಿಷ್ಟು ವಿಷಯಗಳ ಬಗ್ಗೆ ನನ್ನ ತರಗತಿಯಲ್ಲಿ ತರಗತಿಯ ಪಾಠಗಳಲ್ಲಿ ತಿಳಿದುಕೊಂಡಿದ್ದೇನೆ ಮೊದಲನೇಯದಾಗಿ ಹೇಳಲು ಬಯಸುವ ಸ್ಥಳವೆಂದರೆ ಅದು ಮೈಸೂರು ಮೈಸೂರಿನಲ್ಲಿರುವ ಅರಮನೆ ಮೈಸೂರಿನಲ್ಲಿ ಅರಮನೆಯು ಬಹಳ ಸುಂದರವಾಗಿದೆ ಮತ್ತು ಬಹಳ ವೈಶಿಷ್ಟ್ಯವಾಗಿದೆ ಏಕೆಂದರೆ ಅಲ್ಲಿ ಅದು ಹಳೆಯ ತಲೆಮಾರುಗಳಲ್ಲಿಂದಲೂ ಅದು ಬಹು ಸುಂದರವಾಗಿದೆ ಮತ್ತು ತುಂಬ ವೈಶಿಷ್ಟ್ಯವಾಗಿದೆ ಏಕೆಂದರೆ ಅಲ್ಲಿ ರಾಜರುಗಳು ಅದನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಮತ್ತು ಹಲವಾರು ನಮ್ಮ ಸರ್ಕಾರದಿಂದ ಹಲವಾರು ಸೌಕರ್ಯಗಳು ಅಲ್ಲಿಗೆ ದೊರೆತಿವೆ ಆದ್ದರಿಂದ ಅಲ್ಲಿಯ ಸುಂದರ ಮತ್ತು ವೈಶಿಷ್ಟ್ಯಗಳಿಂದ ಅದನ್ನು ನಾವು ಕಾಣಬಹುದು ಮತ್ತು ಎರಡನೇಯದಾಗಿ ನಾನು ನೋಡಲು ಬಯಸುವ ಸ್ಥಳವೆಂದರೆ ಬೆಂಗಳೂರಿನಲ್ಲಿರುವ ವಿಧಾನ ಸೌಧ ಮತ್ತು ಹೈ ಕೋರ್ಟು ವಿಧಾನ ಸೌಧ ಎಲ್ಲರಿಗೂ ಗೊತ್ತಾಗಿದ್ದ ಹಾಗೆ ಅದು ನಮ್ಮ ಕರ್ನಾಟಕದ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗ್ಳೂರಿನಲ್ಲಿ ನಿರ್ಮಿಸಿದ್ದಾರೆ ಮತ್ತು ಬಹಳ ಸುಂದರವಾಗಿ ಮತ್ತು ಬಹಳ ಅಚ್ಚುಕಟ್ಟಾಗಿ ಅದನ್ನು ನಿರ್ಮಿಸಿದ್ದಾರೆ ಅಲ್ಲಿಯೂ ನಾವು ನೋಡು ನೋಡುವ ಸ್ಥಳಗಳು ತುಂಬ ಇವೆ ಅದರಲ್ಲಿ ವಿಶೇಷವಾಗಿ ನಾವು ಕರ್ನಾಟಕದಲ್ಲಿದ್ದದನ್ನು ನೋಡಲು ತುಂಬ ಸಂತೋಷವಾಗುತ್ತದೆ ಆದ್ದರಿಂದ ನಾನು ಕರ್ ಬೆಂಗ್ಳೂರಿನಲ್ಲಿ ವಿಧಾನ ಸೌಧ ಸ್ಥಳವನ್ನು ನೋಡಿದ್ದೇನೆ ಅದನ್ನು ನಿರ್ಮಿಸಿದ್ದು ಕೆಂಪೇಗೌಡ ಅಲ್ಲಿಯ ಹೈ ಕೋರ್ಟ್ ಕೂಡ ತುಂಬ ಚೆನ್ನಾಗಿದೆ ಅದು ನಮ್ಮ ಎ ರಾಜ್ಯದ ಬೆಂಗ್ಳೂರು ನಮ್ಮ ರಾಜ್ಯದ ರಾಜಧಾನಿ ಬೆಂಗ್ಳೂರಿನಲ್ಲಿ ಇರೋದು ನಮಗೆ ತುಂಬ ಸಂತೋಷವಾದ ವಿಚಾರವಾಗಿದೆ ಮತ್ತು ಎರಡು ಮತ್ತು ಎರಡನೇಯದಾಗಿ ಅಲ್ಲೂ ತುಂಬ ಉದ್ಯಾ ಉದ್ಯಾನವನಗಳಿದೆ ತುಂಬ ಸಣ್ಣ ಜ ಹುಡುಗರಿಗೆ ಆಟವಾಡಲು ಸಣ್ಣ ಸಣ್ಣ ಉದ್ಯಾನವನಗಳಿವೆ ಆದ್ದರಿಂದ ಅಲ್ಲಿ ವೀಕ್ಷಿಸುವ ಸ್ಥಳಗಳು ತುಂಬ ಚೆನ್ನಾಗಿದೆ ಎಂದು ನಾನು ಹೇಳುತ್ತೇನೆ ಮತ್ತು ಎರಡು ಎರಡನೇದಾಗಿ ಮೈಸೂರಿನಲ್ಲಿಯೇ ಕೆ ಆರ್ ಎಸ್ ಕೆ ಆರ್ ಎಸ್ ಅಂತ ಎಂಬ ಒಂದು ಎಂಜಾಯ್ ಮಾಡುವಂತಹ ಸಂತೋಷವಾಗುವಂಥ ಸ್ಥಳವಿದೆ ಅಲ್ಲಿ ನಾವು ದುಡ್ಡು ಕೊಟ್ಟು ಹೋಗಿ ಎಂಜಾಯ್ ಮಾಡಬಹ್ದು ಮತ್ತು ಇನ್ನೂ ಹಲವಾರು ತರಹದ ಸ್ಥಳಗಳನ್ನು ನಾವು ಮೈಸೂರು ಮತ್ತು ಬೆಂಗ್ಳೂರಿನಲ್ಲಿ ಕಾಣಬಹುದಾಗಿದೆ ಮತ್ತು ಇನ್ನಿತರ ಕಾಣಬಹ್ದು ಇನ್ನಿತರ ಸ್ಥಳ ಇನ್ನಿತರ ಸ್ಥಳಗಳನ್ನು ಅಲ್ಲಿ ಕಾಣಬಹುದು ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಬಾದಾಮಿಯಲ್ಲೂ ಕೂಡ ಗುಹೆಗಳನ್ನು ಕಾಣಬಹ್ದು ಮತ್ತು ಅತೀ ಸುಂದರವಾದ ಬನಶಂಕರಿ ದೇವಾಲಯನೂ ಕೂಡ ಕಾಣಬಹುದು ಬಾದಾಮಿ ಒಂದು ಐತಿಹಾಸಿಕ ಸ್ಥಳವಾಗಿದೆ ಮತ್ತು ಅದರ ಅದರ ಅಕ್ಕಪಕ್ಕದಲ್ಲೇ ಇರುವ ಪಟ್ಟದಕಲ್ಲು ಮತ್ತು ಐಹೊಳೆ ಕೂಡ ಸುಪ್ರಸಿದ್ಧವಾದ ಸ್ಥಳಗಳಲ್ಲಿಯೂ ವಿಶೇಷವಾದ ಶಿಲಾಕೃತಿಗಳಿವೆ ವಿಶೇಷ ವಿಶೇಷವಾದ ಶೈಲಿಯಲ್ಲಿ ಅಲ್ಲಿ ಶಾಸನಗಳನ್ನು ಕೆತ್ತಿದ್ದಾರೆ ಮತ್ತು ಅಲ್ಲಿ ವಿಶೇಷವಾದ ಕಲ್ಲಿನಿಂದ ಮೂರ್ತಿಗಳನ್ನು ಕೂಡ ತಯಾರಿಸಿದ್ದಾರೆ ಆದ್ದರಿಂದ ನಾವು ಮತ್ತು ನೀವೆಲ್ಲರೂ ಕರ್ನಾಟಕದಲ್ಲಿರುವ ಐತಿಹಾಸಿಕ ಐತಿಹಾಸಿಕ ಮತ್ತು ಸುಂದರವಾದ ಸ್ಥಳಗಳನ್ನು ವೀಕ್ಷಿ ವೀಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಮತ್ತು ಎರಡು ಮತ್ತು ಕರ್ನಾಟಕದಲ್ಲಿ ಇನ್ನು ಹಲವಾರು ಸ್ಥಳಗಳಿವೆ ಮುಳ್ಳಯ್ಯನಗಿರಿ ಬೆಟ್ಟ ಚಾಮುಂಡೇಶ್ವರಿ ಮೈಸೂರಿನಲ್ಲಿರುವ ಚಾಮುಂಡೇಶ್ವರಿ ಬೆಟ್ಟ ಈ ಕರ್ನ್ ಮತ್ತು ಬಿಜಾಪುರದಲ್ಲಿ ಗೋಲಗುಮ್ಮಟ ಅದೇ ಅಲ್ಲೇ ಪಕ್ಕದಲ್ಲಿರುವ ಆಲಮಟ್ಟಿಯಲ್ಲಿರುವ ಒಂದು ಸಾಗರ ಇನ್ನೂ ಹಲವಾರು ತರಹದ ಸ್ಥಳಗಳು ಕೂಡ ಕರ್ನಾಟಕದಲ್ಲಿವೆ ಕರ್ನಾಟಕದಲ್ಲಿದ್ದುಕೊಂಡು ಕರ್ನಾಟಕದ ಸ್ಥಳಗಳನ್ನು ನೋಡುವುದು ನಮ್ಮ ನಿಮ್ಮೆಲ್ಲರ ಹಕ್ಕಾಗಿದೆ ಹಕ್ಕಾಗುವುದರಿಂದ ನಾವು ನೀವೆಲ್ಲರು ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ವೀಕ್ಷಿಸಬಹ್ದು ನಾವು ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ವೀಕ್ಷಿಸಲು ಸಾಧ್ಯವಿಲ್ಲ ಆದರೂ ನಮ್ಮ ಅಕ್ಕಪಕ್ಕದಲ್ಲಿರುವ ಸ್ಥಳಗಳನ್ನು ಗಳನ್ನಾದರೂ ವೀಕ್ಷಿಸ್ಬೋದು ಇನ್ನೂ ಭಾರತದಲ್ಲಿ ಕರ್ನಾಟಕದಲ್ಲಷ್ಟನ್ನು ಭಾರತದಲ್ಲಿ ಲಕ್ಷಾಂತರ ಸ್ಥಳಗಳನ್ನು ವೀಕ್ಷಿಸಲು ಸಾಧ್ಯವಿದೆ ಆದರೆ ನಮಗೆ ನೋಡಲು ಸಾಧ್ಯವಿಲ್ಲ ಮುಂದಿನ ದಿನಗಳಲ್ಲಿ ನಮಗೂ ನೋಡಲು ಸಾಧ್ಯವಾಗುವುದರ ಆಗುತ್ತಾದರೆಂದು ನಾನು ನೋಡಲು ಬಯಸುತ್ತೇನೆ ಇನ್ನು ಹ ಇನ್ನೂ ಹಲವಾರು ಸ್ಥಳಗಳನ್ನು ವೀಕ್ಷಿಸಬಹ್ದು ಈಗ ನಾನು ನೋಡಲು ಬಯಸುವ ಸ್ಥಳವೆಂದರೆ ಅದು ಮುಳ್ಳಯ್ಯನಗಿರಿ ಬೆಟ್ಟ ಮುಳ್ಳಯ್ಯನಗಿರಿ ಬೆಟ್ಟ ಕರ್ನಾಟಕದ ಅತಿ ಎತ್ತರವಾದ ಬೆಟ್ಟವಾಗಿದೆ ಅಲ್ಲಿಯ ವಾತಾವರಣ ಮತ್ತು ಬಲು ಸುಂದರವಾಗಿದೆ ಅಲ್ಲಿಯ ಸ್ಥಳಗಳನ್ನು ನಾವು ವೀಕ್ಷಿಸಲು ಮತ್ತು ಅಲ್ಲಿ ಇರಲು ನಮಗೆ ಸುನ್ ತುಂಬ ಸಂತೋಷವಾಗಿದೆ ಮತ್ತು ಅದರಂತೆಯೇ ನಮ್ಮ ಗದಗಿನಲ್ಲಿರುವ ಕಪ್ಪತಗುಡ್ಡ ಎಂಬ ಬೆಟ್ಟವು ತುಂಬ ಸುಂದರವಾಗಿದೆ ಕರ್ನಾಟಕದಲ್ಲಿ ಅತೀ ಸು ಅತೀ ಸುಂದರವಾದ ಮತ್ತು ಅತೀ ಹಸಿರಿನಿಂದ ಕೂಡಿದ ಬೆಟ್ಟ ಅಂದರೆ ಅದು ಕಪ್ಪತಗುಡ್ಡವಾಗಿದೆ ಮತ್ತು ಅಲ್ಲಿ ತುಂಬ ಪ್ರಸಿದ್ಧವಾದ ಗಾಳಿಯೂ ದೊರೆತಿದೆ ಎಂದು ನಮ್ಮ ವಿಜ್ಞಾನಿಗಳು ಸಹ ಅಲ್ಲಿ ಸಂಶ್ಲೇಷಿಶಿ ವರದಿಯನ್ನು ನೀಡಿದ್ದಾರೆ ಸರ್ಕಾರದಿಂದ ನಮಗೆ ಒಂದು ಹೆಮ್ಮೆಯ ಸ ವಿಷಯವೇನೆಂದರೆ ನಮ್ಮ ಕರ್ನಾಟಕದ ಅದು ಗದಗ ವಿಶೇಷವಾಗಿ ಗದಗಿನಲ್ಲಿರುವ ಕಪ್ಪತಗುಡ್ಡವು ಅತಿ ಒಳ್ಳೆಯ ಗಾಳಿಯನ್ನು ಕೊಡುವ ಬೆಟ್ಟವಾಗಿರೋದರಿಂದ ಅದು ನಮ್ಮ ಕರ್ನಾಟಕದ ಮತ್ತು ನಮ್ಮ ಗದಗಿನ ಮುಖ್ಯವಾಗಿ ನಮ್ಮ ಗದಗಿನ ಒಂದು ಹೆಮ್ಮೆಯಾಗಿದೆ ಮತ್ತು ಇನ್ನು ಹಲವಾರು ಥರದ ಬೆಟ್ಟ ಗುಡ್ಡಗಳಿದೆ ಅಲ್ಲಿಯ ವಿಶೇಷವಾದ ಸ್ಥಳಗಳು ಅಲ್ಲಿವೆ ವಿಶೇಷವಾದ ಶೈಲಿ ಇನ್ನು ಹಲ ಇನ್ನು ನೂರು ಹಲವಾರು ತರಹದ ಸ್ಥಳಗಳನ್ನು ನಾವು ವೀಕ್ಷಿಸಬಹ್ದು ಆದ್ದರಿಂದ ನಾವು ಈಗ ಪ್ರತ್ಯೇಕವಾಗಿ ಹೋಗಲು ಸಾಧ್ಯವಿಲ್ಲ ಏನೋ ನಮ್ಮ ಶಾಲೆಯಲ್ಲಿ ಒಂದು ಎರಡು ದಿನ ಕರ್ಕೊಂಡು ಹೋಗಿದ್ದರೂ ಅಲ್ಲಿ ನೋಡಲು ಇನ್ನು ತುಂಬ ಚೆನ್ನಾಗಿರುತ್ತದೆ ಮತ್ತು ಗದಗಿನಲ್ಲಿ ಆಜು ಬಾಜು ಇರುವ ಸ್ಥಳವೆಂದರೆ ಅದು ಹುಬ್ಬಳ್ಳಿಯಲ್ಲಿರುವ ಆಗುಂಬೆ ಆಗುಂಬೆಯೂ ಆಗುಂಬೆ ಹುಬ್ಬಳ್ಳಿಯಲ್ಲಿರುವ ಆಗುಂಬೆ ಮತ್ತು ಕರ್ನಾಟಕದಲ್ಲಿ ಆಗುಂಬೆಯು ಅತಿ ಮಳೆ ಬೀಳುವ ಪ್ರದೇಶವಾಗಿದ್ದು ಅಲ್ಲಿ ಅತಿ ಹೆಚ್ಚು ಮಳೆಯನ್ನು ಹೊಂದಿರುತ್ತೆ ಅದನ್ನು ಕೂಡ ನಾವು ನೋಡಬಹುದಾಗಿದೆ ಇನ್ನೂ ನಾನು ಕೂಡ ಆಗುಂಬೆಯನ್ನು ವೀಕ್ಷಿಸಿಲ್ಲ ನನಗೆ ಸಮಯ ಬಂದರೆ ನಾನು ಆಗುಂಬೆಯನ್ನು ವೀಕ್ಷಿಸಲು ಇಷ್ಟಪಡುತ್ತೇನೆ ಕರ್ನಾಟಕದಲ್ಲಿ ನನಗೆ ನೋಡಲು ತುಂಬ ಸ್ಥಳಗಳಿವೆ ಆದರೆ ಇನ್ನೂ ಯಾವುದೂ ಸ್ಥಳವನ್ನು ನಾನು ವೀಕ್ಷಿಸಿಲ್ಲ ಒಂದಿಷ್ಟು ಸ್ಥಳವನ್ನು ವೀಕ್ಷಿಸಿದ್ದೇನೆ ನಾನು ವೀಕ್ಷಿಸಿದ್ದು ಹಲವಾರು ಅಲ್ಲ ಒಂದಿಷ್ಟು ಅದರಲ್ಲಿ ಒಂದೆರಡುಗಳನ್ನೇ ಒಂದೆರಡು ಸ್ಥಳಗಳ ಬಗ್ಗೆ ನಿಮಗೆ ಹೇಳಿದ್ದೇನೆ ಇನ್ನೂ ಒಂದೆರಡು ಸ್ಥಳಗಳ ಬಗ್ಗೆ ಹೇಳಲು ಬಯಸುತ್ತೇನೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವೆಂದರೆ ಆಗುಂಬೆ ಅಲ್ಲಿ ಅತಿ ಹೆಚ್ಚು ಮಳೆಯೇ ಮಳೆಯೂ ಕೂಡ ಬೀಳುತ್ತದೆ ಮತ್ತು ಅಲ್ಲಿ ಅತಿ ಹೆಚ್ಚು ತಂಪಾದ ವಾತಾವರಣವು ಕೂಡ ಇರುತ್ತದೆ ಆದ್ದರಿಂದ ಅದು ಮಳೆ ಬೀಳುವ ಮತ್ತು ತಂಪಾದ ವಾತವರಣವಾಗಿದೆ ನಾನು ಅಲ್ಲಿ ಹೋಗಲು ಬಯಸುತ್ತೇನೆ ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಅದು ನಮ್ಮ ಬಾಗಲಕೋಟೆಯಲ್ಲಿ ಇರುವ ಇನ್ನು ಮುಂತಾದ ಸ್ಥಳಗಳಿವೆ ಆದರೆ ನನಗೆ ವೀಕ್ಷಿಸಲು ಸಾಧ್ಯವಿದೆ ಸಾಧ್ಯವಾಗೋದರಿಂದ ನಾನು ಅವನ್ನು ವೀಕ್ಷಿಸಿಲ್ಲ ಆದರೆ ನನ್ನ ಶಿಕ್ಷಕರಿಂದ ಒಂದಿಷ್ಟು ವಿಷಯಗಳ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ ಆದ್ದರಿಂದ ನಾ ಇನ್ನು ಹಲವಾರು ತರಹದ ವಿಷಯ ಇನ್ನು ಹಲವಾರು ತರಹದ ಹಲವಾರು ಥರದ ವಿಶೇಷ ವಿಶೇಷ ಸ್ಥಳಗಳ ಬಗ್ಗೆ ನಾನು ಹೇಳುತ್ತೇನೆ ನಮ್ಮ ಶಾಲೆಯಲ್ಲಿ ಒಂದು ದಿನ ನಮ್ಮ ಶಾಲೆಯ ಶಿಕ್ಷಕರು ನಮ್ಮನ್ನು ಕಪ್ಪತಗುಡ್ಡ ಅದೇ ನಮ್ಮ ಗದಗಿನಲ್ಲಿರುವ ಕಪ್ಪತಗುಡ್ಡಕ್ಕೆ ಕರೆದುಕೊಂಡು ಹೋಗಿದ್ದರು ಅಲ್ಲಿ ನಾವು ಒಂದು ದಿನ ಇರ ಒಂದು ದಿನ ಅಷ್ಟೇ ಇದ್ವಿ ಪ್ರಯಾಣ ಮಾಡಲು ಬಯಸಿದ್ವಿ ಏಕೆಂದರೆ ಅದು ನಮಗೆ ಬಹಳ ಹತ್ತಿರವಾದ ಸ್ಥಳವಾಗಿದ್ದರಿಂದ ನಮಗೆ ಒಂದು ದಿನ ಹೋಗಿ ಬರಲು ಸಾಧ್ಯವಾಗುತ್ತದೆ ಎಂದು ನಾವು ಒಂದೇ ದಿನವನ್ನು ನೋಡಿಕೊಂಡೆವು ಅದು ಯಾವಾವಷ್ಟು ದಿನಕ್ಕೆ ಶಾಲೆ ಕಾಲೇಜುಗಳ ರಜೆ ಇರುತ್ತದೆ ಯಾವ ಆ ಒಂದು ದಿನ ನಮ್ಮ ನಮಗೆ ಸಂತೋಷವಾಗಿ ಅಂದರೆ ನಮ್ಮ ಶಾಲೆಯ ಶಿಕ್ಷಕರು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಅಲ್ಲಿಗೆ ನಾವು ರವಿವಾರ ಮುಂಜಾನೆ ಆರಕ್ಕೆ ಬಿಟ್ಟರೆ ವಾಪಸ್ ಎರಡು ತಾಸಿನಲ್ಲಿ ನಾವು ಅದನ್ನು ಮುಟ್ಟಬಹುದಾದ ಸ್ಥಳವಾಗಿದೆ ಆದ್ದರಿಂದ ನಾವು ಹೋದೆವು ಒಂದು ದಿನ ನಮ್ಮ ಶಿಕ್ಷಕರು ನಮ್ಮನ್ನು ಕರೆದುಕೊಂಡು ಹೋದರು ಅಲ್ಲಿಯ ವಾತಾವರಣ ಅಲ್ಲಿಯ ವಿಶೇಷ ವಿಶೇಷ ಗಾಳಿ ವಿಶೇಷವಾದ ಗಿಡ ಮರಗಳು ನೋಡಿ ನಮಗೆ ತುಂಬ ಸಂತೋಷ ಸಂತೋಷವಾಯಿತು ಆದ್ದರಿಂದ ನಾನು ಅಲ್ಲಿಯೇ ಇರಬೇಕೆಂದು ಬಯಸತೊಡಗಿದೆನು ಆದರೂ ಅಲ್ಲಿಯ ವಾತಾವರಣ ನಮ್ಮ ಶಿ ನಮ್ಮ ಶಿಕ್ಷಕರೊಡನೆ ನಾವು ನಾವು ಶಿಕ್ಷಕರೊಡನೆ ನಾವು ಮತ್ತು ನಮ್ಮ ಸ್ನೇಹಿತರು ಬಹಳ ಸಂತೋಷದಿಂದ ಸಮಯವನ್ನು ಕಳೆದೆವು ಮತ್ತು ನಮ್ಮ ಶಾಲೆಯಲ್ಲಿ ಒಂದು ದಿನದ ಪ್ರವಾಸವನ್ನು ಹಮ್ಮಿಕೊಂಡಿದ್ದರಿಂದ ನಾವು ತುಂಬ ಚೆನ್ನಾಗಿ ಮತ್ತು ವಿಶೇಷವಾಗಿ ಅದು ಕಪ್ಪತಗುಡ್ಡವನ್ನು ಪ್ರವೇ ಪ ಪ್ರದರ್ಶಿಸಿದೆವು ಮತ್ತು ಅಲ್ಲಿಯ ಗಾಳಿ ನಮಗೆ ತುಂಬ ಸಂತಸವನ್ನು ತಂದಿತು ಮತ್ತು ತುಂಬ ನಮಗೆ ಒಳ್ಳೆಯ ಸ್ಥಳವಾಗಿ ವೀಕ್ಷಿಸಲು ಒಳ್ಳೆಯ ಸ್ಥಳವಾಗಿತ್ತು ಮತ್ತು ಕರ್ನಾಟಕದಲ್ಲಿ ವೀಕ್ಷಿಸಬಹುದಾದ ಸ್ಥಳಗಳು ಇನ್ನೂ ತುಂಬ ಇವೆ ಆದರೆ ಕರ್ನಾಟಕದಲ್ಲಿ ನೋಡಬೇಕಾದ ಸ್ಥಳಗಳನ್ನು ನೋಡಲು ಜೀವನದಲ್ಲಿ ಒಂದು ಬಾರಿಯಾದರು ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ನೋಡಬೇಕು ಏಕೆಂದರೆ ಕರ್ನಾಟಕದಲ್ಲಿರುವ ವಿಶೇಷ ಶೈಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವ ಹಲವಾರು ವಾಸ್ತುಶಿಲ್ಪಗಳು ಇತಿಹಾಸ ಐತಿಹಾಸಿಕ ಸ್ಥಳಗಳು ತುಂಬ ಸ್ಥಳಗಳು ಆದ್ ಆದ್ದರಿಂದ ಸ್ಥಳಗಳನ್ನು ನೋಡಲೇಬೇಕು ಏಕೆಂದರೆ ನಮ್ಮ ಜೀವನದಲ್ಲಿ ಏನು ಮಾಡಲು ಸಾಧ್ಯವಿಲ್ಲವೆಂದು ಸ ಸಮಯ ಸಿಕ್ಕ ಯಾವ ದಿನ ಸಮಯ ಸಿಕ್ಕಿತು ಆ ಸಮಯದಲ್ಲಿಯಾದರೂ ನಾವು ಕರ್ನಾಟಕದಲ್ಲಿರುವ ವಿಶೇಷ ಸ್ಥಳಗಳನ್ನು ವೀಕ್ಷಿಸಬಹುದು ನಮ್ಮ ಸಹಪಾಠಿಗಳ ಜೊತೆಗೆ ನಮ್ಮ ಕುಟುಂಬದವರ ಜೊತೆಗೆ ಇಲ್ಲ ನಮ್ಮ ಸ್ನೇಹಿತರೊಡನೆ ಆದರೂ ನಾವು ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ವೀಕ್ಷಿಸಲು ಹೋಗಬೇಕು ಹೀಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ಏಕೆ ವೀಕ್ಷಿಸಬೇಕೆಂದರೆ ಕರ್ನಾಟಕದಲ್ಲಿದ್ದುಕೊಂಡು ಕರ್ನಾಟಕದಲ್ಲಿರುವ ಸ್ಥಳಗಳ ಬಗ್ಗೆ ನಮಗೆ ಗೊತ್ತಿಲ್ಲವೆಂದರೆ ಇನ್ನು ಬೇರೆ ರಾಜ್ಯದಲ್ಲಿರುವ ಸ್ಥಳಗಳ ಬಗ್ಗೆ ನಾವು ಹೇಗೆ ಅರ್ಥಮಾಡಿಕೊಳ್ಳಲು ಸಾಧ್ಯ ಸಾಧ್ಯವಾಗುತ್ತದೆ ನಮಗೆ ಸಮಯವಿಲ್ಲವೆಂದರೂ ವರ್ಷದಲ್ಲಿ ಒಂದು ಎರಡು ಬಾರಿಯಾದರೂ ಹೋಗಲು ನಾವು ಸಮಯವನ್ನು ಮಾಡಿಕೊಂಡು ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ನೋಡಬೇಕು ಮನೆಯಲ್ಲಿದ್ದು ಮನೆ ಬಿಟ್ಟರೆ ಕೆಲಸ ಇವು ಎರಡೇ ಆಗದೇ ಮತ್ತು ನಮ್ಮ ಕರ್ನಾಟಕದಲ್ಲಿರುವ ವಾಸ್ತುಶಿಲ್ಪ ಮತ್ತು ಪ್ರಸಿದ್ಧ ಸ್ಥಳಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಂಡರೆ ಮುಂದೆ ನಮ್ಮ ನಮ್ಮ ಕುಟುಂಬದವರಿಗೆ ಮತ್ತು ಮುಂದಿನ ನಮ್ಮ ಪೀಳಿಗೆಗೆಗೂ ಅದರ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡಿ ಅವರಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿರುವ ವಾಸ್ತುಶಿಲ್ಪಗಳ ಬಗ್ಗೆ ಮತ್ತು ನಮ್ಮ ಕರ್ನಾಟಕದಲ್ಲಿರುವ ವಿವಿಧ ಹಲವಾರು ಸ್ಥಳಗಳ ಬಗ್ಗೆ ನಾವು ಮನವರಿಕೆ ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಮೊದಲು ನಾವು ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ವೀಕ್ಷಿಸಿ ಮತ್ತು ನಮ್ಮ ಕುಟುಂಬದವರಿಗೂ ವೀಕ್ಷಿಸಲು ಅನುವು ಮಾಡಿಕೊಂಡು ಕರ್ನಾಟಕದಲ್ಲಿಯೇ ಹುಟ್ಟಿ ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ನೋಡಿ ಮತ್ತು ನಮ್ಮ ಯುವ ಮುಂದಿನ ಪೀಳಿಗೆಗೂ ಕರ್ನಾಟಕದ ಬಗ್ಗೆ ವಿಶೇಷವಾದ ಮ ಮ ವಿಶೇಷವಾದ ಆಸಕ್ತಿಯನ್ನು ಹೊಂದಲು ನಾವು ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ನೋಡಿ ಅವರಿಗೆ ವಿಶೇಷವಾದ ಆಸಕ್ತಿಯನ್ನು ಹೊಂದಲು ಅವರಿಗೆ ಬೇಕಾಗಿರುವ ಎಲ್ಲ ತರಹದ ವೈಯಕ್ತಿಕ ಮತ್ತು ಸಾಮಾಜಿಕವಾಗಿ ಅವರಿಗೆ ನಾವು ನಮ್ಮ ಕರ್ನಾಟಕದಲ್ಲಿರುವ ಪ್ರಸಿದ್ಧ ಸ್ಥಳಗಳು ಮತ್ತು ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಬೇಕು ಕರ್ನಾಟಕದಲ್ಲಿನ ಹಲವಾರು ಲಕ್ಷಾಂತರ ಸ್ಥಳಗಳನ್ನು ನೋಡಬಹುದಾಗಿದೆ ಲಕ್ಷಾಂತರ ಕೋಟ್ಯಂತರ ಸ್ಥಳಗಳನ್ನು ನೋಡಬಹುದಾಗಿದೆ ಅಂದರೆ ಸಮಯ ಅಭಾವದದಿಂದ ನಾವೆಲ್ಲರೂ ನೋಡಲು ಸಾಧ್ಯವಿಲ್ಲ ಪ್ರತ್ಯೇಕವಾಗಿ ಒಬ್ಬರು ಹೋಗಲು ಸಾಧ್ಯವಿಲ್ಲ ಹೋದರೆ ಶಾಲೆಯಲ್ಲಿ ಬಿಟ್ಟರೆ ಕುಟುಂಬದವರ ಜೊತೆಗೆ ಹೋದರೆ ಹೋದಾಯಿತು ಇಲ್ಲವಾದರೆ ನಾವು ಎಲ್ಲಿ ಹೋಗಲು ಸಾಧ್ಯವೇ ಇರುವುದಿಲ್ಲ ಆದ್ದರಿಂದ ನಾನು ಸಹಪಾಠಿಗಳೊಡನೆ ಇನ್ನು ಯಾವತ್ತೂ ಯಾವ ಹೋಗಿದ್ದೇ ಫಿಫ್ತು ಐದನೇ ತರಗತಿ ಇದ್ದಾಗ ಮತ್ತು ಹತ್ತನೇ ತರಗತಿ ಇದ್ದಾಗ ಬಿಟ್ಟರೆ ಈಗ ಯಾವ ಸ್ಥಳಕ್ಕೂ ನಾನು ಭೇಟಿ ನೀಡಿಲ್ಲ ಇನ್ನು ಮುಂದೆ ನಾನು ನನಗೂ ಹಂಬಲವಿದೆ ಸ್ಥಳಗಳ ಬಗ್ಗೆ ವೀಕ್ಷಿಸಲು ಮತ್ತು ಅದರ ಬಗ್ಗೆ ತಿಳಿದುಕೊಳ್ಳಲು ತುಂಬ ಆಸಕ್ತಿ ಇದೆ ಆದರೆ ಸಮಯ ಇರುವುದಿಲ್ಲ ಮತ್ತು ನಮಗೆ ಈಗ ಯಾವುದೇ ಯಾವುದೇ ಶಾಲಾ ಕಾಲೇಜಿನಲ್ಲೂ ಪ್ರವಾಸಕ್ಕೆ ಕರೆ ಕರೆದುಕೊಂಡು ಹೋಗಿಲ್ಲ ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ಏನಾದರೂ ಪ್ರವೇಶಕ್ಕೆ ಪ್ರವಾಸಕ್ಕೆ ಹೊರ ಪ್ರವಾಸಕ್ಕೆ ಕರೆದುಕೊಂಡು ಹೋದರೆ ನಾನು ಸಂತೋಷವಾಗಿ ಅವರ ಜೊತೆ ಹೋಗಿ ಬರುತ್ತೇನೆ ಇನ್ನೂ ಹಲವಾರು ಥರದ ಕರ್ನಾಟಕದಲ್ಲಿ ಪ್ರಸಿದ್ಧ ಸ್ಥಳಗಳಿವೆ ಅವುಗಳೆಂದರೆ ನಮ್ಮ ಐದನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ಇನ್ನು ಹಲವಾರು ಸ್ಥಳಗಳ ಬಗ್ಗೆ ಅದರ ಬಗ್ಗೆ ನಮಗೆ ವರದಿಯನ್ನು ಕೊಟ್ಟಿದ್ದಾರೆ ಮತ್ತು ಹತ್ತನೇ ಏಳನೇ ತರಗತಿ ಎಂಟನೇ ತರಗತಿ ಹತ್ತನೇ ತರಗತಿ ಮತ್ತು ಪದವಿಪೂರ್ವದಲ್ಲಿಯೂ ಕೂಡ ನಮಗೆ ಐತಿಹಾಸಿಕ ಸ್ಥಳಗಳ ಬಗ್ಗೆ ಅದು ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಬಹುಮುಖ್ಯವಾದ ರಾಜ್ಯ ಸಾಮ್ರಾಜ್ಯದ ಬಗ್ಗೆ ನಮಗೆ ವಿಶೇಷ ಅರಿವು ಮೂಡಲು ಪಾಠಗಳನ್ನೂ ಕೂಡ ನೀಡಿದ್ದಾರೆ ಆದ್ದರಿಂದ ಅದೊಂದನ್ನು ನಾವು ತಿಳಿದುಕೊಂಡು ಕರ್ನಾಟಕದಲ್ಲಿ ವಿಶೇಷವಾಗಿರುವ ಸ್ಥಳಗಳ ಬಗ್ಗೆ ನಾವು ತಿಳಿದುಕೊಂಡು ನಾವು ಮುಂದೆ ಬರುವ ಪೀಳಿಗೆಗೆ ಅದರ ಬಗ್ಗೆ ಅರಿವು ಮೂಡಿಸಬೇಕೆಂದು ತಮ್ಮಲ್ಲಿ ಮತ್ತು ನನ್ನಲ್ಲಿ ಆಸಕ್ತಿಯನ್ನು ಹೊಂದಿ ಆಸಕ್ತಿಯನ್ನು ಆಸಕ್ತಿಯನ್ನು ಬರಲು ನಾನು ಕರ್ನಾಟಕದಲ್ಲಿರುವ ಅದು ವಿಶೇಷವಾಗಿ ವಾಸ್ತುಶಿಲ್ಪಗಳನ್ನು ಗಳನ್ನು ಒಂದು ಒಳಗೊಂಡಿರುವ ಸ್ಥಳಗಳನ್ನು ವೀಕ್ಷಿಸಲು ಬಯಸುತ್ತೇನೆ ಇನ್ನೂ ಕರ್ನಾಟಕದಲ್ಲಿ ನೋಡಬಹುದಾದ ಸ್ಥಳಗಳ ಬಗ್ಗೆ ಹೇಳಬೇಕಂದರೆ ಕರ್ನಾಟಕದಲ್ಲಿ ಹಲವು ನಾವು ಬೇರೆ ರಾಜ್ಯಕ್ಕೆ ಹೋಗಿ ನೋಡು ಹೋಗಿ ನೋಡಲು ಸಾಧ್ಯವಿಲ್ಲವಾದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಉದಾಹರಣೆಯಾಗಿ ತೆಗೆದುಕೊಂಡರೆ ಕೊಂಡರೆ ಶಿವನಮೂರ್ತಿ ಅದು ನಮ್ಮ ಬೆಂಗ್ಳೂರಿನ ಬೆಂಗಳೂರಿನ ಬೆಂಗಳೂರಿನಿಂದ ಬಹು ಹತ್ತಿರವಾದ ಚಿಕ್ಕಬಳ್ಳಾಪುರದಲ್ಲಿ ಶಿವನ ಒಂದು ಅತಿ ಎತ್ತರವಾದ ಮೂರ್ತಿಯನ್ನು ಕೂಡ ಸ್ ನಿರ್ಮಿಸಿದ್ದಾರೆ ನಮಗೆ ಕರ್ನಾಟಕದಲ್ಲಿರುವ ಜನರಿಗೆ ನೋಡಲು ಎಂದು ಇನ್ನು ಬೇರೆ ರಾಜ್ಯ ಅದು ನೋಡಲು ತುಂಬ ದೂರ ನಾವು ಕರ್ ಭಾರತದಲ್ಲಿಯೇ ಇದೆ ಅದು ಅದು ವಿಶೇಷವಾಗಿ ಬಾ ಕರ್ನಾಟಕ ಬಿಟ್ಟು ಬಹಳ ದೂರಕ್ಕೆ ಬಹಳ ದೂರವಾದ ಸ್ಥಳದಲ್ಲಿ ಅದನ್ನು ಅದನ್ನು ಪ್ರತ್ಯೇಕವಾಗಿ ಆ ಸ್ಥಳದಲ್ಲಿ ಪ್ರತ್ಯೇಕವಾಗಿ ಅದನ್ನು ನಿರ್ಮಿಸಿದ್ದಾರೆ ಅಲ್ಲಿಗೆ ಹೋಗಲು ನಮ್ಮ ಕರ್ನಾಟಕದವರಿಗೆ ಆಗೋದಿಲ್ಲವೆಂದರೆ ಆಗೋದಿಲ್ಲ ಇಶಾ ಫೌಂಡೇಶನ್ ಎಂಬ ಸಂಸ್ಥೆಯು ಒಂದು ನಮ್ಮ ಕರ್ನಾಟಕದ ಕರ್ನಾಟಕದಲ್ಲೇ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಅದನ್ನು ನಿರ್ಮಿಸಿದ್ದಾರೆ ಮತ್ತು ಇಸ್ಕಾನ್ ಟೆಂಪಲ್ ನಮ್ಮ ಕರ್ನಾಟಕದಲ್ಲೇ ಇಸ್ಕಾನ್ ಟೆಂಪಲನ್ನು ಕೂಡ ನಿರ್ಮಿಸಿದ್ದಾರೆ ಏಕೆಂದರೆ ನಮಗೆ ಹೊರ ರಾಜ್ಯಕ್ಕೆ ಹೋಗಿ ಹೊರ ದೇಶಕ್ಕೆ ಹೋಗಿ ನೋಡಲು ಸಾಧ್ಯವಿಲ್ಲ ಒಂದಿಷ್ಟು ಜನ ಬಡ ಬಡ ಜನರಿಗೆ ನೋಡಲು ಸಾಧ್ಯ ಅದೇ ಇದ್ದ ವೆಚ್ಚದಲ್ಲಿ ನಮಗೆ ನೋಡಲು ಕರ್ನಾಟಕದ ಬೆಂಗಳೂರು ಅಂದರೆ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಕೂಡ ಇಸ್ಕಾನ್ ಟೆಂಪಲನ್ನು ಇಸ್ಕ್ ಇಸ್ಕಾನ್ ಟೆಂಪಲಿನಲ್ಲಿ ವಿಶೇಷವಾದ ಪ್ರಸಾದವನ್ನು ನೀಡುತ್ತಾರೆ ವಿಶೇಷವಾದ ಊಟ ವಿಶೇಷವಾದ ದೇವರ ದರ್ಶನ ಕೂಡ ಅಲ್ಲಿ ನಾವು ನೋಡಬಹುದು ಇಸ್ಕಾನ್ ಅಂದರೆ ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ಮತ್ತು ಅತೀ ಸುಂದರವಾದ ದೇವಸ್ಥಾನ ಆಗಿದೆ ಅಲ್ಲಿ ವೀಕ್ಷಿಸಲು ನಮಗೆ ಕಣ್ಣು ವೀಕ್ಷಿಸಬಹುದಾದ ಕಣ್ಣು ತುಂಬಿ ಬರುತ್ತದೆ ಅಲ್ಲಿ ವೀಕ್ಷಣೆಯನ್ನು ನೋಡಿದರೆ ನಾವು ಕರ್ನಾಟಕದಲ್ಲಿ ಅದು ಮುಖ್ಯವಾಗಿ ಬೆಂಗಳೂರಿನಲ್ಲಿರುವ ಇಸ್ಕಾನ್ ಟೆಂಪಲಿನಲ್ಲಿ ನೋಡಿದರೆ ತುಂಬ ಸುಂದರವಾಗಿದೆ ಏಕೆಂದರೆ ಅಲ್ಲಿ ಊಟ ಅಲ್ಲಿಯ ವಿಶೇಷವಾದ ದೇವರ ದರ್ಶನ ಇನ್ನೂ ಮುಂತಾದ ಸ್ಥಳಗಳನ್ನು ನಾವು ನೋಡಬಹ್ದು ಬೆಂಗ್ಳೂರಿನ ಇನ್ನು ಹಲವಾರು ನೂರಾರು ಸ್ಥಳಗಳ ಸ್ಥಳಗಳು ಕೂಡ ಸ್ಥಳಗಳು ಕೂಡ ಅಲ್ಲಿ ನೋಡಬಹುದು ಅದು ವಿಶೇಷವಾಗಿದ್ದು ಬೆಂಗ್ಳೂರು ಹೈ ಕೋರ್ಟು ಬೆಂಗ್ಳೂರು ವಿಧಾನ ಸೌಧ ಇಸ್ಕಾನ್ ಟೆಂಪಲ್ ಬೆಂಗಳೂರಿನಲ್ಲಿ ಅತೀ ಸನಿಹ ಇರುವ ಇಸ್ಕಾ ಇಶಾ ಪೌಂಡೇಶನ್ನ ಶಿವನ ಮೂರ್ತಿ ಅದನ್ನು ಹೀಗೆ ಹೀಗೆ ಇತ್ತೀಚಿಗೆ ಆಗಿ ನಿರ್ಮಿಸಿದ್ದಾರೆ ಅದು ವಿಶೇಷವಾಗಿ ಕರ್ನಾಟಕದಲ್ಲಿರುವ ಜನರಿಗೆ ನೋಡಲು ಸುಲಭವಾಗಲೆಂದು ಆ ಶಿವನ ಮೂರ್ತಿಯನ್ನು ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ನಿರ್ಮಿಸಿದ್ದಾರೆ ಇಷ್ಟು ಇನ್ನು ಹಲವಾರು ತರಹದ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಿ ಗದಗ ಬಾಗಲಕೋಟೆ ಬಳ್ಳಾರಿ ಬೀದರ್ ಇನ್ನು ಹಲವಾರು ಸ್ಥಳಗಳಲ್ಲಿ ಕರ್ನಾಟಕದ ವಿಶೇಷ ವಿವಿಧ ಸ್ಥಳಗಳನ್ನು ನೋಡಬಹ್ದು ಆದರೆ ನಮ್ಮ ಸಮಯದ ಅಭಾವದಿಂದ ನಮಗೆ ನೋಡಲು ಸಾಧ್ಯವಿಲ್ಲ ಮುಂದೆ ಯಾವಾಗಾದರೂ ಸಮಯ ಮಾಡಿಕೊಂಡು ಶಿಲ್ಪದ ಕರ್ನಾಟಕದಲ್ಲಿರುವ ಶಿಲ್ಪಿಗಳ ಕರ್ನಾಟಕದಲ್ಲಿರುವ ವಿಶೇಷ ಪ್ರವಾಸ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೇನೆ